ನಾನು ಮಹಿಳೆಯಾ ಸಮಕ್ಯದಲ್ಲಿ ಅಂದರೆ ಮಹಿಳೆಯರ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದೆ ಇದರಲ್ಲಿ ದೊಡ್ಡ ಸಾಮರ್ಥ್ಯ ಅಂತಂದರೆ ಮಹಿಳೆಯರನ್ನು ಅಂದರೆ ತುಂಬ ಹಿಂದೆ ತುಂಬ ಹಿಂದೆ ಹೋದಾಗ ಆ ಒಂದು ಒಂದು ಮೂವತ್ತು ವರ್ಷದ ಹಿಂದೆ ಮಹಿಳೆಯರು ಮನೆ ಬಿಟ್ಟು ಹೊರ್ಗೆ ಬರ್ತಾ ಇರಲಿಲ್ಲ ಆಗ ಮಹಿಳೆಯರನ್ನು ಹೊರ ತರೋದಕ್ಕೆ ತುಂಬ ಕಷ್ಟಪಡ್ಬೇಕಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಏನಂತಂದರೆ ನಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗಿತ್ತು ಹೇಗೆ ಬೆಳೆಸ್ಕೋಬೇಕಾಗಿತ್ತು ಅಂದರೆ ನಾವು ಮೊದ್ಲ್ನೇದಾಗಿ ಸಂಘಟನೆಯನ್ನು ಅರ್ಥ ಮಾಡಿಕೊಂಡು ಸಂಘಟನೆ ಯಾಕೆ ಬೇಕು ಎಂಥವ್ರ್ಗೆ ಬೇಕು ಅಂತ ತಿಳ್ಕೊಂಡ ಮೇಲೆ ಒಂದು ಎಸ್ ಸೀ ಮಹಿಳೆಯರಿಗೆ ತುಂಬ ಅವಶ್ಯಕತೆ ಇದೆ ಈ ಸಂಘಟನೆ ಅಂದರೆ ಎಲ್ಲ ಹಂತದಲ್ಲಿ ಎಲ್ಲ ಮ ವ್ಯವಸ್ಥೆಯಲ್ಲಿ ಅವರು ತುಂಬ ಹಿಂದುಳಿದಿರೋದರಿಂದ ಅವ್ರಿಗೆ ಅರಿವಿನ ಅವಶ್ಯಕತೆ ಇದೆ ಅಂತ ಹೇಳಿ ನಾವೇನು ಮಾಡಿದ್ವಿ ಅವ್ರಿಗೆ ಸಂಘಟನೆಯ ಮೂಲಕ ಅವ್ರ್ನ ಹೊರಗೆ ತರಬೇಕು ಅನ್ನುವಂಥದ್ದನ್ನು ನಾವು ನೋಡಿದಾಗ ಮೊದ್ಲ್ನೇದಾಗಿ ಗಂಡಸರಿಗೆ ಸಂಘಗಳನ್ನ ಅಂದರೆ ಸಂಘದ ಬಗ್ಗೆ ಪರಿಚಯನ ಮಾಡಿ ನಂತರ ಮಹಿಳೆಯರನ್ನು ಸಂಘಟನೆ ಮಾಡಿ ಅವರಿಗೆ ಸಂಘಗಳ ಮೂಲಕ ಸಮಾಜದಲ್ಲಿ ನೀವು ಯಾವ ಸ್ತರದಲ್ಲಿ ಇದ್ದೀರಿ ಯಾವ ಯಾವ ಜಾಗದಲ್ಲಿ ಇದೀರಿ ನೀವು ಅನ್ನೋದನ್ನು ಅರ್ಥ ಮಾಡಿಸಿ ಅಲ್ಲಿ ಪ್ರತಿ ಒಂದು ಸಂಪನ್ಮೂಲಗಳನ್ನು ಅಂದ್ರೆ ಒಂದು ಪ್ರತಿ ಒಂದು ಸಂಪನ್ಮೂಲದ ಹಂಚಿಕೆಯಲ್ಲೂ ಕೂಡ ನೀವು ಪಾಲುದಾರರು ಅದೀರಿ ಅನ್ನೋದನ್ನು ತೋರಿಸ್ಬೇಕಾಯ್ತು ಅಂತಂದರೆ ನಾವು ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗಿತ್ತು ಏನು ದೊಡ್ಡ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗಿತ್ತು ಅಂದರೆ ಮೊದ್ಲು ನಾವು ಮಾತಾಡೊದನ್ನು ಕಲಿಯಬೇಕಾಗಿತ್ತು ಆ ಮಾತನಾಡುವುದನ್ನು ಕಲ್ತ ನಂತರ ನಮ್ಮ ಎದುರ್ಗಡೆ ಇರತಕ್ಕಂತಹ ಮಹಿಳೆಯರ ಮನವನ್ನು ಒಲಿಸುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗಿತ್ತು ಆ ಒಂದು ಮನ ಒಲಿಸಲು ಬೆಳೆಸ್ಕೋಬೇಕಾದಂತಹ ಒಂದು ಸಾಮರ್ಥ್ಯವನ್ನು ಬರೆಯುವಂಥದು ಪ್ಲ್ಯಾನ್ ಮಾಡುವಂಥದ್ದು ಅದನ್ನು ಅನುಷ್ಠಾನ ಮಾಡುವಂಥದ್ದನ್ನು ನಾವು ಮಾಡ್ಕೋಬೇಕಾಗಿತ್ತು ಅನುಷ್ಠಾನ ಮಾಡಿದ ಒಂದು ಸಮಸ್ಯೆಗಳನ್ನೆಲ್ಲ ಪಟ್ಟಿಗಳನ್ನು ಮಾಡಿಕೊಂಡು ಆ ಪಟ್ಟಿಗಳನ್ನು ಇಟ್ಟುಕೊಂಡು ಅದೇ ರೀತಿಯಾಗಿ ಮಹಿಳೆಯರನ್ನ ಹೊರ್ಗೆ ಯಾವ ರೀತಿ ತರಬೇಕು ಅನ್ನೋದನ್ನ ನೋಡೋಕ್ಕೆ ಆ ತರಬೇತಿಗಳನ್ನ ಮಾಡೋದು ಅಂದರೆ ಒಂದು ದಿನದ ತರಬೇತಿ ಎರಡು ದಿನದ ತರಬೇತಿ ಮೂರು ದಿನದ ತರಬೇತಿ ಹೀಗೆ ಒಂದರಿಂದ ಐದು ದಿನದ ತರಬೇತಿಗಳನ್ನು ಕೂಡಾ ನಾವು ಸಂಘದ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟಿವಿ ಹಾಗಾಗಿ ಮಹಿಳೆಯರ ಸಾಮರ್ಥ್ಯವನ್ನು ಹೇಗೆ ಬೆಳೆಸೋದಕ್ಕೆ ಸಾಧ್ಯಪ್ಪಾ ಅಂತ ಯೋಚನೆ ಮಾಡಿದಾಗ ಮಕ್ಕಳ ಶಿಕ್ಷಣವನ್ನ ನಾವು ಹೇಗೆ ಸುಧಾರಿಸ್ತೀವಿ ಮೂಢನಂಬಿಕೆಗಳನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಅದನ್ನು ಮೂಢನಂಬಿಕೆಗಳನ್ನು ಹೇಗೆ ಬಿಡ್ತೀವಿ ನಾವು ಆಮೇಲೆ ಆರೋಗ್ಯದ ಬಗ್ಗೆ ನಾವು ಹೇಗೆ ಕಾಳಜಿ ಮಾಡ್ತೀವಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕಾಯ್ತು ಅಂತಂದರೆ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಹೇಗೆ ನಾವು ಸಂಪರ್ಕವನ್ನು ಹೊಂದಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಿದ್ವಿ ಹಾಗೇನೇ ಕಾನೂನು ಅನ್ನುವಂಥ ವಿಚಾರ ಮಹಿಳೆಯರಿಗೆ ಒಂದು ಕಬ್ಬಿಣದ ಕಡಲೆ ಅನ್ ಥರ ಇತ್ತು ಆಗ ನಾವು ಮನೆ ಒಳಗಡೆ ಕೂತ್ಕೊಂಡು ಅಂದರೆ ಅವಾಗ ಯಾವುದೇ ಒಂದು ರೂಮ್ಗಳು ಇರಲಿಲ್ಲ ಮೀಟಿಂಗ್ ಮಾಡೋದಕ್ಕೆ ಆ ಥರದಕ್ಕೆ ಅವರವರ ಮನೆಯಲ್ಲೇ ಕೂತ್ಕೊಂಡು ಅವರ ಕಟ್ಟೆ ಮೇಲೆನೇ ಕೂತ್ಕೊಂಡು ಅವ್ರ ಜಗಲಿ ಮೇಲೆ ಕೂತ್ಕೊಂಡು ನಾವು ಮಾತಾಡುವಂಥದ್ದು ನಡೀತಾ ಇತ್ತು ಆ ಸಂದರ್ಭದೊಳಗಡೆ ಅವರಿಗೆ ಕಾನೂನು ಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಕಾನೂನು ಅದೊಂದು ದೊಡ್ಡ ಮಾ ಇದಲ್ಲ ಮಾ ಆ ಒಂದು ಕ ನಾವು ದಿನನಿತ್ಯದಲ್ಲಿ ನಡಿತಕ್ಕಂತಹ ಒಂದು ಸಮಸ್ಯೆಗಳು ಎದ್ರಿಸ್ತಕ್ಕಂಥ ಸಮಸ್ಯೆಗಳು ಆಗಿರಬಹುದು ಮತ್ತು ನಾವು ಅನುಭವಿಸ್ದಂಥ ಸಮಸ್ಯೆಗಳು ಆಗಿರ್ಬೌದು ಆ ವಿಚಾರಗಳನ್ನು ತಿಳ್ಕೊಳ್ಳೋದು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದೆ ಅದು ಒಂದು ಕಾನೂನಿನ ಒಂದು ವ್ಯವಸ್ಥೆ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ವಿ ನಮಗೆ ಏನು ಕಷ್ಟ ಆಗ್ತಾ ಇತ್ತು ಅಂತಂದರೆ ಮಹಿಳೆಯರು ಹಗಲೊತ್ತು ಹೋದಾಗ ಸಿಕ್ತಿರಲಿಲ್ಲ ಯಾಕಂದರೆ ಪ್ರತಿಯೊಬ್ರು ಕೂಲಿಗೆ ಕೂಲಿಯನ್ನೇ ಅವ್ಲಂಬಿಸ್ತಕ್ಕಂಥ ಮಹಿಳೆಯರಾಗಿದ್ದರು ಹಾಗಾಗಿ ನಾವು ರಾತ್ರಿಯ ಸಭೆಗಳಿಗೆ ಹೋಗ್ತಿದ್ವಿ ರಾತ್ರಿ ಸಭೆಗಳಿಗೆ ಹೋದಾಗ ಎಷ್ಟೋ ಸಲ ಅವರು ಗುಡಿಸ್ಲಲ್ಲಿ ಮಲಗಿರ್ತಿದ್ರು ಗುಡಿಸಲಲ್ಲಿ ಮಲಗಿದಾಗ ಅವರ ಪಕ್ಕಕ್ಕೇ ನಾವು ಮಲಗ್ತಿದ್ವಿ ಆವಾಗ ಮತ್ತು ಗಂಡಂದಿರೆಲ್ಲ ಕೆಲ್ವೊಂದು ಸಲ ಕುಡ್ಡ ಕುಡಿತವನ್ನ ಮಾಡ್ಕೊಂಡು ಮಲಗಿರ್ತಿದ್ರು ಪೇಚಾಡೋದು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು ಅವ್ರ ಪಕ್ಕಕ್ಕೆ ಮಲಗಿ ಎದ್ದು ಬರುವಂತಹ ಒಂದು ಸಮಸ್ಯೆಯನ್ನು ನಾವು ಎದರ್ಸಿ ಎಷ್ಟೋ ಸಲ ಎದುರ್ಸಿದೀವಿ ಆ ನಂತರ ಬರ ಬರ್ತ ಮಹಿಳೆಯರಿಗೆ ಅದನ್ನು ಅರಿವು ಮೂಡಿಸಿದ್ವಿ ಆಮೇಲೆ ಸಂಘಗಳ ಮನೆಗಳನ್ನು ಕಟ್ಟಿಸಿದರು ಕಟ್ಟಿದ ಸರ್ಕಾರದ ಮೂಲಕ ಅಲ್ಲಿ ಮತ್ತೆ ನಾವು ಸಭೆಗಳನ್ನು ನಡ್ಸೋದಕ್ಕೆ ಸಾಧ್ಯ ಆಯಿತು ದೌರ್ಬಲ್ಯಗಳು ಅನಿ ಅವು ಇದ್ದೇ ಇರ್ತವೆ ದೌರ್ಬಲ್ಯಗಳು ಮಹಿಳೆಯರಲ್ಲಿ ಆಗಿರ್ಬೋದು ಪುರುಷರಲ್ಲಿ ಆಗಿರ್ಬೋದು ದೌರ್ಬಲ್ಯಗಳು ಇದ್ದೇ ಇರ್ತವೆ ಇನ್ನು ಏನು ದೌರ್ಬಲ್ಯಗಳು ಅಂತಂದರೆ ಯಾವುದೇ ವ ಒಂದು ನನ್ನ ಎದುರಿನ ವ್ಯಕ್ತಿ ನನಗೆ ಒಂದು ವಿಚಾರವನ್ನು ಹೇಳಿದಾಗ ಆ ವಿಚಾರವನ್ನು ತಕ್ಷಣ ನಾನು ಒಪ್ಪಿಕೊಳ್ದೆ ಇರುವಂಥದು ಅದು ಒಂದು ದೌರ್ಬಲ್ಯ ಅಂತ ಹೇಳ್ಬೋದು ಮತ್ತು ನನ್ನದೇ ಸರಿ ನನ್ನ ವಿಚಾರಗಳು ಏನು ಬರ್ತವಲ್ಲ ಅದೇ ಸರಿ ನಾನು ಮಾತಾಡ್ತಕ್ಕಂಥದ್ದೇ ಸರಿ ಅನ್ನುವಂಥದ್ದು ಒಂದು ಆಮೇಲೆ ನಾನು ಯಾವ ವ್ಯಕ್ತಿಗೆ ಹೇಳ್ತೀನೋ ಇಂಥಿಂಥ ವಿಚಾರಗಳನ್ನು ಹೇಳ್ತೀನಲ್ಲ ಆ ವ್ಯಕ್ತಿ ಆ ವಿಚಾರಗಳನ್ನು ಕೇಳಲೇಬೇಕು ಎನ್ನುವಂತಹದ್ದು ಕೂಡ ಇವು ಕೂಡ ಒಂದು ರೀತಿಯ ದೌರ್ಬಲ್ಯಗಳಂತ ನನ್ನಲ್ಲಿರತಕ್ಕಂಥ ದೌರ್ಬಲ್ಯಗಳು ಅಂತ ನಾನು ಹೇಳ್ಬೋದು ಹಾಗೆನೇ ಸ್ವತಂತ್ರವಾಗಿ ಈಗ ಒಬ್ಬಂಟಿಯಾಗಿ ನಾನು ಯಾವುದೇ ಕೆಲಸ ಮಾಡೋದಕ್ಕೆ ಹಿಂಜರಿತೀನಿ ಅದು ಕೂಡ ಒಂದು ದೌರ್ಬಲ್ಯ ಹೇಳ್ಬೋದು ಯಾಕಂತಂದರೆ ನನಗೆ ಸೇಫ್ಟಿ ಮುಖ್ಯ ಮಹಿಳೆಯರಾದ ಮೇಲೆ ಸೇಫ್ಟಿಯನ್ನು ಯೋಚನೆ ಮಾಡಿ ನಾವು ಕೆಲಸ ಮಾಡಬೇಕಲ್ಲ ಹಾಗಾಗಿ ನಾನು ಗುಂಪಿನಲ್ಲಿಯೇ ಕೆಲಸ ಮಾಡುದು ಜಾಸ್ತಿ ಒಂದರಿಂದ ಮೂರು ಜನ ಅಥ್ವಾ ಇಬ್ಬರು ನಾಲ್ಕು ಜನ ಐದು ಜನ ಹಿಂಗೆ ಅವ್ರನ್ನ ಕರ್ಕೊಂಡೇ ಏನೇ ಕೆಲಸ ಮಾಡ್ಬೇಕಾದ್ರೆ ಕೂಡ ಅವರನ್ನ ಕರ್ಕೊಂಡು ಸಂಘಟನೆಯ ಮೂಲಕವೇ ಏನೇನಾದರು ನಾನು ಕೆಲಸ ಮಾಡ್ತೀನಿ ಯಾಕಂದರೆ ಅದು ಒಂದು ಬಲ ಇರುತ್ತೆ ನಮ್ಮ ಜೊತೆಗೆ ಈಗ ಒಬ್ಬಂಟಿಯಾಗಿ ಮಹಿಳೆ ಎಷ್ಟೇ ಸಬಲಳು ಸ್ವತಂತ್ರಳು ಶಕ್ತಿವಂತಳು ನಿಜ ಸತ್ಯ ಅದು ಸುಳ್ಳಲ್ಲ ಆದರೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಒಮ್ಮಿಂದೊಮ್ಮೆಲೇ ಹತ್ತು ಜನರ ಮೇಲೆ ಒಬ್ಬ ಮಹಿಳೆ ಅಟ್ಯಾಕ್ ಮಾಡಕ್ಕೆ ಆಗೋಂಗಿಲ್ಲ ಹಾಗೆನೇ ಒಬ್ಬ ಪುರುಷನ ಮೇಲೆ ಹತ್ತು ಮಹಿಳೆಯರು ಅಟ್ಯಾಕ್ ಮಾಡಿದರೂ ಕೂಡ ಆ ಗಂಡಸು ಸೋತೇ ಸೋಲ್ತಾನೆ ಆ ಒಂದು ಸಂದರ್ಬದೊಳ್ಗೆ ಈ ಒಂದು ಪುರುಷ ಪ್ರಧಾನ ಸಮಾಜದೊಳಗಡೆ ನಾವು ಇನ್ನೂ ವಾಸ ಆಗಿದ್ದೀವಲ್ಲ ಹಾಗಾಗಿ ಕೆಲವೊಂದು ಸಲ ನಾವು ನಮ್ಮ ದೌರ್ಬಲ್ಯಗಳನ್ನು ನಾವು ಒಪ್ಕೊಳ್ಲೇ ಬೇಕಾಗುತ್ತೆ ಆಮೇಲೆ ಕೆಲವೊಂದು ಸೂಕ್ಷ್ಮಾತಿಸೂಕ್ಷ್ಮ ವಿಚಾರಗಳ ಬಗ್ಗೆ ನಾವು ತಲೆಬಾಗಲೇ ಬೇಕಾಗತ್ತೆ ಇಲ್ಲ ಅಂತಂದರೆ ಸಂಸಾರ ಬೀದಿಗೆ ಬರುವಂಥ ಸಂದರ್ಭಗಳು ಕೂಡ ಬರ್ತಾವೆ ಎಲ್ಲರು ಈಗ ಗಂಡನೂ ಹಾಗೆ ಆದ ಹೆಂಡ್ತಿನೂ ಹಾಗೆ ಆದರು ಅಂತಂದರೆ ನಾಳೆ ಮಕ್ಕಳ ಭವಿಷ್ಯನೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಪ್ರತಿ ಒಂದು ಒಂದು ಪ್ರತಿಯೊಬ್ಬ ಪುರುಷ ಆಗಿರ್ಬೋದು ಮಹಿಳೆಯರಿಗಾಗಿ ಸಾಮರ್ಥ್ಯಗಳು ದೊಡ್ಡ ದೊಡ್ಡ ಸಾಮರ್ಥ್ಯಗಳು ಇದ್ದರೂ ಕೂಡಾ ಕೆಲವೊಂದು ದೌರ್ಬೆಗಲ್ಯಗಳು ಕೂಡಾ ಕು ಇರ್ತವೆ ದೌರ್ಬಲ್ಯ ಇಲ್ಲದೆ ಇದ್ದ ಇದ್ದಿರೋ ಮನುಷ್ಯನೇ ಇಲ್ಲ ಏನು ತಾಯಿಗೆ ತಲೆಬಾಗದವನು ಯಾರೂ ಇಲ್ಲ ತಾಯಿಗೆ ತಲೆ ಬಾಗದೆ ಇರೋರು ಯಾರೂ ಇಲ್ಲ ಹಾಗಾಗಿ ದೌರ್ಬಲ್ಯವನ್ನು ನಾವು ಕಂಡೇ ಕಾಣ್ತೀವಿ ದೌರ್ಬಲ್ಯ ಇಲ್ಲದೆ ಇರೋ ವ್ಯಕ್ತಿ ಯಾರೂ ಇಲ್ಲ ಅಂತ ನಾನು ಹೇಳ್ಬೋದು ಯಾಕಂದರೆ ದೌರ್ಬಲ್ಯನೇ ಇಲ್ಲ ಅಂದ್ರೆ ಅವ್ನು ದೇವ್ರು ಆಗ್ಬಿಡ್ತಾನೆ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಎಷ್ಟೇ ಸಾಮರ್ಥ್ಯಗಳು ನಮ್ಮಲ್ಲಿ ಇದ್ದರೂ ಕೂಡಾ ಅದಕ್ಕೆ ತಕ್ಕಂಗೆ ನಮ್ಮಲ್ಲಿ ದೌರ್ಬಲ್ಯಗಳು ಇದ್ದೇ ಇರ್ತಾವೆ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ಸಾಮರ್ಥ್ಯಗಳು ಜೀವ್ನಕ್ಕೆ ಬೇಕೇ ಬೇಕು ಸಾಮರ್ಥ್ಯ ಇಲ್ಲದೇನೆ ಜೀವನ ಮಾ ಸಾಗ್ಸೋದಕ್ಕೆ ಸಾಧ್ಯ ಇಲ್ಲ ಹಾಗೆನೇ ದೌರ್ಬಲ್ಯಗಳು ಇಲ್ಲದೇನು ಕೂಡಾ ನಾವು ಜೀವಿಸ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೂಡಾ ನಮಗೆ ನಮ್ಮ ದೌರ್ಬಲ್ಯಗಳು ನಮ್ಮನ್ನು ಕಾಡ್ತಿರ್ತವೆ ಆದರೂ ಕೂಡ ನಾವೇವು ಹೇಳ್ತಿರ್ತೀವಿ ನಾನು ಭಾಳ ಧೈರ್ಯವಂತ ಅದೀನಿ ನಾನು ಭಾಳ ದೌರ್ ಧೈರ್ಯವಂತಳು ಅದೀನಿ ಅಂತ ನಾವ್ ಹೇಳ್ಕೊಳ್ತಿರ್ತೀವಿ ಆದ್ರೆ ನಮ್ಗೆ ಎಷ್ಟೇ ಸಾಮರ್ಥ್ಯಗಳು ಇದ್ದರೂ ಕೂಡಾ ದೊಡ್ಡ ದೊಡ್ಡ ಸಾಮರ್ಥ್ಯಗಳು ಇದ್ದರೂ ಕೂಡಾ ನಮಗೆ ದೌರ್ಬಲ್ಯಗಳು ಇದ್ದೇ ಇರ್ತವಂತ ನಾನು ಹೇಳ್ತೀನಿ